ಸ್ಥಳ ವೀಕ್ಷಣೆಗಾಗಿ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ತುಂಬ ಜನ ಬರ್ತಾರೆ ಚಿತ್ರದುರ್ಗ ತುಂಬ ನೋಡೋ ಅಂಥ ಸ್ಥಳಗಳು ತುಂಬ ಇದೆ ನಮ್ಮ ಬೆಟ್ಟಗಳ್ಲಿ ಬೆಟ್ಟದಲ್ಲಿ ಶುರುವಿನಿಂದ ಹಿಡಿದು ಮೇಲ್ವರೆಗೂ ಎಲ್ಲ ದೇವಸ್ಥಾನ ಗಣಪತಿ ದೇವಸ್ಥಾನ ಬನಶಂಕರಿ ದೇವಸ್ಥಾನ ಆಮೇಲೆ ಕರವತ್ತಿ ಕರವತ್ತಿ ಈಶ್ವರ ದೇವಸ್ಥಾನ ಮತ್ತು ಗೋಪಾಲ ಸ್ವಾಮಿ ಹೊಂಡ ಗೋಪಾಲ ಸ್ವಾಮಿ ದೇವಸ್ಥಾನ ಸಂಪಿಗೆ ಸಿದ್ಧೇಶ್ವರ ದೇವಸ್ಥಾನ ಎಲ್ಲ ದೇವರುಗಳೂ ಇದ್ದಾವೆ ಬೆಟ್ಟದಲ್ಲಿ ಹೆಜ್ಜೆ ಹೆಜ್ಜೆಗೂ ದೇವರು ಇದು ಮದಕರಿ ನಾಯಕ್ರು ಆಳಿದ್ದ ಕೋಟೆ ಅದು ಒಂದೊಂದು ಗೋಡೆ ಒಂದೊಂದು ಬತೇರಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಬೆಟ್ಟ ಒಂದು ದಿವ್ಸ ಇಡೀ ನೋಡಿದರೂ ಸ್ ಕಡಿಮೆನೇ ತುಂಬ ಜನ ಬರ್ತಾರೆ ಬೆಟ್ಟಕ್ಕೆ ನೋಡೋದಕ್ಕೆ ನಮ್ಮ ದುರ್ಗದ ಬೆಟ್ಟ ತುಂಬ ಪ್ರಸಿದ್ಧಿ ಆಗಿದೆ ನೋಡೋದಕ್ಕೆ ಭಾಳ ಚೆನ್ನಾಗಿದೆ ಆಮೇಲೆ ಎಲ್ಲ ದೇವ್ಸ್ಥಾನಗಳಂತು ಒಂದಕ್ಕಿಂತ ಒಂದು ಆ ಬೆಟ್ಟದ ಮೇಲೆ ತುಂಬ ಚೆನ್ನಾಗಿದಾವೆ ನೋಡ್ಬೇಕಾದ ಸ್ಥಳ ಆಕಡೆ ಪಕ್ಕ ಹೋದರೆ ಕರವರ್ತಿ ಈಶ್ವರ ದೇವಸ್ಥಾನ ಇದೆ ಅಲ್ಲಿ ಆಂಜನೇಯನ ದೇವಸ್ಥಾನನೂ ಬರುತ್ತೆ ಆ ದೇವಸ್ಥಾನ ನೀರು ಆ ಕರವರ್ತಿ ಈಶ್ವರದ್ದು ದೇವ್ಸ್ಥಾನದ ಮುಂದೆ ನೀರಿದೆ ತುಂಬ ಫುಲ್ ಆಳವಾದ ಹೊಂಡದ ಥರ ಅದರಲ್ಲಿ ತುಂಬ ಫಿಶ್ಗಳಿವೆ ಅವೆಲ್ಲ ನೋಡ್ಬೇಕಾದ ಸ್ಥಳ ಚೆನ್ನಾಗಿದಾವೆ ಆಮೇಲೆ ಜೋಗಿಮಟ್ಟಿ ಅದು ಚೆನ್ನಾಗಿದೆ ಅಲ್ಲಿ ಗೆಸ್ಟ್ ಹೌಸು ಎಲ್ಲ ಇದೆ ಬೆಳಿಗ್ಗೆ ಟೈಮ್ ನೋಡೋದಕ್ಕೆ ತುಂಬ ಸುಂದ್ರವಾಗಿರುತ್ತೆ ಈಕಡೆ ಚಂದ್ರವಳ್ಳಿ ಚಂದ್ರವಳ್ಳಿ ಅಂದರೆ ಅಲ್ಲಿ ಅವಾಗ ಕಟ್ಟಿರಬೌದು ಅದು ಒಳಗಡೆ ಹೋದ್ರೆ ಯಾವ ಕಡೆ ಹೋಗ್ ಯಾವ ಕಡೆ ಬರ್ತೀವೋ ಗೊತ್ತಿಲ್ಲ ಒಂದೊಂದು ರೂಮ್ಗು ನಾಲ್ಕು ನಾಲ್ಕು ಬಾಗಿಲುಗಳಿವೆ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಬೇಕಾದ್ದಿದೆ ಚಂದ್ರವಳ್ಳಿ ಕೆರೆ ನೋಡ್ಬೇಕಾದದ್ದು ದುರ್ಗದಲ್ಲಿ ಅಂದು ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ ಇದ್ದಾವೆ ಇಲ್ಲೆಲ್ಲ ನೋಡೋದಕ್ಕೋಸ್ಕರ ಎಲ್ಲಿ ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಬರ್ತಾರೆ ಪ್ರವಾಸಕ್ಕೆ ಒಳ್ಳೆಯ ಸ್ಥಾನ ಸ್ಕೂಲ್ ಮಕ್ಕಳು ದೊಡ್ಡೋರು ಚಿಕ್ಕೋವ್ರು ಯಾರು ಅಲ್ದಲೇ ಎಲ್ಲರೂ ಬಂದು ವೀಕ್ಷಣೆ ಮಾಡ್ಕಂಡ್ ಹೋಗ್ತಾರೆ ವೀಕ್ಷಣೆಗೆ ಬೇಕಾದಷ್ಟು ಪ್ರವಾಸದ ಜಾಗದಲ್ಲಿ ಇದೆ ದುರ್ಗದಲ್ಲಿ ಮೇನ್ ಅಂದರೆ ಬೆಟ್ಟನೇ ಬೆಟ್ಟದಲ್ಲಿರೋ ದೇವಸ್ಥಾನ ಒಂದೊಂದು ಒಂದೊಂದು ಕಥೇ ಹೇಳುತ್ತೆ ಒಂದೊಂದು ಕಲ್ಲು ಒಂದೊಂದು ಕಥೆ ಹೇಳುತ್ತೆ ಅದರಿಂದ ಎಲ್ಲರೂ ನೋಡಿ ಖುಷಿಪಟ್ಟು ಹೋಗ್ತಾರೆ ಈ ಕಡೆ ಚಂದ್ರವಳ್ಳಿ ಆದ ಮೇಲೆ ಧವಳಗಿರಿ ಅಂತ ಇದೆ ಅದನ್ನೇ ಧವಳಗಿರಿ ಅಂತಾರೆ ಅಲ್ಲಿ ನೋಡ್ಬೇಕಾದ್ದು ಅಂದರೆ ಒಂದು ಇದಿದೆ ಒಳಗಡೆ ಹೋಗ್ಬಿಟ್ರೆ ಯಾವ ಕಡೆ ಬರ್ತೀವಿ ಅನ್ನೋದೇ ಗೊತ್ತಾಗೋಲ್ಲ ಅಲ್ಲಿ ಗೈಡ್ ಇದ್ದರೆ ಸ್ವಲ್ಪ ಅನುಕೂಲ ಅದು ರಮಣೀಯವಾದ ಸ್ಥಳ ಆಮೇಲೆ ಈ ಕಡೆ ವೆಂಕಟ್ರಮಣ ಸ್ವಾಮಿ ದೇವಸ್ಥಾನ ಇದೆ ಅದು ದೇವಸ್ಥಾನ ಹಳೆಯ ಕಾಲದ್ದು ತುಂಬ ಚೆನ್ನಾಗಿದೆ ಆ ಕಡೆ ಎಲ್ಲ ಹೋಗಿ ನೋಡಿ ಬರ್ಬೇಕು ಬರಬಹುದು ಒಟ್ಟು ದುರ್ಗ ಪ್ರವಾಸಕ್ಕೆ ಒಳ್ಳೆಯ ಜಾಗ ಪ್ರವಾಸೋದ್ಯಮಗಳು ಬಂದು ದುರ್ಗದಲ್ಲಿ ಖುಷಿಪಟ್ಟು ಹೋಗ್ತಾರೆ ಮತ್ತು ಇಲ್ಲಿ ಒಳ್ಳೊಳ್ಳೆಯ ಊಟದ ಹೋಟಲು ಎಲ್ಲ ಇದ್ದಾವೆ ಪ್ರವಾಸಿಗರು ಖುಷಿಯಿಂದ ನೋಡಿ ಹೋಗೋವಷ್ಟು ಇದ್ದಾವೆ ಬೆಟ್ಟದಲ್ಲಿ ಅಂದರೆ ರಾಗಿ ಬೀಸೋ ಕಲ್ಲು ಮತ್ತು ಮದ್ದು ಅರೆಯೋ ಕಲ್ಲು ಅಂತೇಳಿ ಅವೆಲ್ಲವೂ ನೋಡ್ಬಕಾದ್ದು ಒಂದೊಂದು ಕಲ್ಲು ಒಂದು ಕಥೆ ಹೇಳುತ್ತೆ ಒಂದು ಕಡೆ ಓನಕೆ ಓಬವ್ವನ ಕಿಂಡಿ ಅಂತೇಳಿ ಓನಕೆ ಓಬವ್ವ ವೀರವನಿತೆ ಆಕೆಯದೂ ಒಂದು ಕಥೆ ಇದೆ ಮದಕರಿ ನಾಯಕ ಆಳಿದ್ದು ಆಳಿದ್ದು ಅದೊಂದು ದೊಡ್ಡ ಕಥೆನೇ ಒಟ್ಟು ನೋಡ್ಬೇಕಾದ ಸ್ಥಳ ಚಿತ್ರದುರ್ಗ ಪ್ರವಾಸಕ್ಕೆ ತುಂಬ ವೀಕ್ಷಣೆ ಮಾಡೊದಕ್ಕೋಸ್ಕರ ಇಲ್ಲಿ ಪ್ರವಾಸಿಗರು ತುಂಬ ಜನ ಬರ್ತಾರೆ ಅಂದು ಪ್ರವಾಸಿಗ್ರು ಕಡ್ಡಾಯವಾಗಿ ನೋಡಲೇಬೇಕು ಅಷ್ಟೊಂದು ದೇವ್ಸ್ಥಾನಗಳು ಕೆಲವು ಜಾಗಗಳು ಕಡ್ಡಾಯವಾಗಿ ನೋಡಲೇಬೇಕು ಅನ್ನೋ ಸ್ಥಳ್ಗಳೂ ಇದ್ದಾವೆ ನೋಡಬೇಕು ಇಷ್ಟು ಪ್ರವಾಸ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಫಿಲಂಗಳೆಲ್ಲ ತೆಗ್ದಿದಾರೆ ನಮ್ಮ ಚಿತ್ರದುರ್ಗದಲ್ಲಿ ಸುಮಾರು ನಾ ಐದು ಆರು ಪಿಕ್ಚರ್ಗೆ ಈಗ್ಲೂ ಬರ್ತಾರೆ ಪಿಕ್ಚರ್ ಶೂಟಿಂಗಿಗೆಲ್ಲ ತುಂಬ ಚೆನ್ನಾಗಿದೆ ಬೆಟ್ಟ